ಕರ್ನಾಟಕ ರಾಜ್ಯದ ಏನು ಸಂಸ್ಕೃತಿ ಏನು ಐತ್ಲಾ ಅದ್ರ ಇತಿಹಾಸ ಆಗಿರ್ಬೋದು ಅದ್ರ ಭೌಗೋಳಿಕತೆಯಿಂದ ಆಗಿರ್ಬೋದು ಎಲ್ಲವೂ ಏನು ಐತಿ ಇಡೀ ದೇಶಕ್ನೇ ಮಾದರಿ ಅಂತ ನಾವು ಹೇಳ್ಬೇಕು ಇಡೀ ದೇಶದ ಸಂಸ್ಕೃತಿ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ಸಂಸ್ಕೃತಿ ಇತಿಹಾಸ ಇವೆಲ್ಲ ಒಂದು ಪ್ರಭಾವ ಬೀರಿಯಾವ ಅಂತ ನಾವು ಹೇಳ್ಬೋದು ಹೇಗಪ್ಪ ಅಂತಂದ್ರೆ ಎಲ್ಲ ರಾಜ್ಯದೊಳಗೆ ಒಂದೊಂದು ವಿಶೇಷತೆ ಐತಿ ಹಂಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಬಹಳ ವಿಶೇಷ ಸ್ಥಾನಮಾನ ಐತೆ ಇಲ್ಲಿ ಕಲೆ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವೂ ಒಂದು ರೀತಿ ಒಳಗೆ ಎಲ್ಲರನ್ನೂ ಆಕರ್ಷಿಸುವ ರೀತಿ ಒಳಗೆ ಅದು ನಮ್ಮದೇ ಒಂದು ಧಾರವಾಡ ಅಂತ ತಗೊಂಡ್ರೆ ನಮ್ಮ ಧಾರವಾಡದ ಬಗ್ಗೆ ನಾವು ಮಾತಾಡೋಕೆ ಬಹಳ ಖುಷಿ ಅನ್ನಿಸ್ತದೆ ಒಂಥರ ಇದು ಗಂಡು ಮೆಟ್ಟಿದ ನಾಡು ಅಂತ ನಾವು ಹೇಳ್ತೀವಿ ನಮ್ಮ ಧಾರವಾಡದ ಸಂಸ್ಕೃತಿ ಇಲ್ಲೆಲ್ಲ ಧಾರವಾಡ ಅಂದರೇನೆ ಒಂಥರ ಪೇಡಾ ನಗರಿ ಅಂತ ನೀವು ಕರಿಬೋದು ಸಾಹಿತಿಗಳ ತವರೂರು ಸಾಹಿತಿಗಳ ನಾಡು ಅಂತನೂ ಅನ್ಬೋದು ಧಾರವಾಡದಾಗ ಯಾವುದೇ ಒಂದು ಮೂಲೆ ಒಳಗೆ ಅಥ್ವಾ ಯಾವುದೇ ಒಂದು ಕಲ್ಲು ಎಸೆದ್ರೆ ಅದು ಯಾವ್ದಾರ ಒಂದು ಸಾಹಿತಿಗಳ ಮೇಲೋ ಮನೆ ಮೇಲೆಯೋ ಯಾವುದೇ ಒಂದು ಕವಿಗಳ ಮ್ಯಾ ಮನೆ ಮ್ಯಾಲೆನೋ ಸಂಗೀತಗಾರರ ಮನೆ ಮ್ಯಾಲೆನೋ ಹೋಗಿ ಬೀಳ್ತದೆ ಅಂತ ಹೇಳ್ತಾರೆ ಹಂಗೆ ನಮ್ಮ ಧಾರವಾಡ ಸಾಹಿತಿಗಳಿಗೆ ಸಂಗೀತಗಾರರಿಗೆ ಹೆಸರುವಾಸಿ ಆಗಿದೆ ಇಲ್ಲಿ ಧಾರವಾಡದೊಳಗ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡಕ್ಕೆ ತಂದು ಕೊಟ್ಟಂಥ ಮಹಾತ್ಮರು ಇಲ್ಲಿ ಅದಾರ ದ ರಾ ಬೇಂದ್ರೆ ಅಂಥವರು ನಮ್ಮ ಈ ಧಾರವಾಡದೊಳಗೆ ಅದಾರ ಇಲ್ಲಿ ಪರಿಸರ ಅಂತೂ ಬಹಳ ಹೇಳಿ ಮಾಡ್ಸ್ದಂತೆ ಐತಿ ಅಂದ್ರೆ ಒಂಥರ ಸಮಶೀತೋಷ್ಣ ವಲಯದೊಳಗೆ ನಮ್ಮ ಧಾರವಾಡದ ವಾತಾವರಣ ಬರ್ತೈತೆ ಆ ಕಡೆ ಪೂರಾ ಮಲೆನಾಡೂನು ಅಲ್ಲ ಈ ಕಡೆ ಬಿಸಿಲು ನಾಡೂನು ಅಲ್ಲ ಬಯಲು ಸೀಮೆಯೂ ಅಲ್ಲ ಎರಡ್ರ ಮಧ್ಯೆ ಸಮಶೀತೋಷ್ಣ ವಲಯ ಅಂದ್ರೆ ಅರೇ ಮಲೆನಾಡು ಅಂತೇನು ಕರಿತೀವಿ ಆ ರೀತಿ ಒಳಗೆ ಇಲ್ಲಿ ಬರ್ತೆ ನಮ್ಮನ್ನೆಲ್ಲ ಬ್ರಿಟೀಷ್ರ ಕಾಲ್ದೊಳಗೆ ಇದನ್ನು ತಮ್ಮ ಕೇಂದ್ರ ಸ್ಥಾನವನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ದೆಲ್ಲ ನಾವು ನೋಡ್ತೀವಿ ಇನ್ನು ನಮ್ಮ ಇಲ್ಲಿ ಒಂದು ಏಕೀಕರಣ ಅಂತ ವಿಚಾರ ಬಂದಾಗ ಕನ್ನಡ ಕನ್ನಡಿಗ ಕರ್ನಾಟಕ ಅಂತ ಹೇಳಿ ನಾವೆಲ್ಲ ವಿಚಾರಕ್ಕೆ ಬಂದಾಗ ಆ ಕನ್ನಡದ ಕಹಳೆ ಊದಿದ್ದನ್ನ ನಮ್ಮ ಕರ್ನಾಟಕದ ಈ ಒಂದು ಧಾರವಾಡದೊಳಗೆ ಈ ಧಾರವಾಡದ ನೆಲ ಏನು ಐತಲ್ಲ ಇಡೀ ರಾಜ್ಯಕ್ಕೆ ಮಾದರಿ ಆಗೈತಿ ಹಾಂ ನಮ್ಮ ರಾಜ್ಯ ಕರ್ನಾಟಕ ಅಂತ ಹೆಸ್ರು ಬರೋಕ್ಕೆ ಕಾರಣೀಭೂತ ಆಗಿದ್ದು ನಮ್ಮ ಧಾರವಾಡ ಅಂತ ನಾವು ಹೇಳ್ಬೋದು ಯಾಕಂದ್ರೆ ಇಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತದ ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಂದು ಇಲ್ಲಿ ಕರ್ನಾಟಕ ಕಾಲೇಜ್ ಅಂತದ ಅಂದ್ರೆ ಆಗಿನ ಒಳಗೆ ಇನ್ನೂ ಕರ್ನಾಟಕ ಅಂತ ನಮ್ಮ ರಾಜ್ಯಕ್ಕೆ ಹೆಸ್ರು ಇಡೋದಕ್ಕಿಂತ ಮುಂಚೆನೆ ಇವೆಲ್ಲ ಹುಟ್ಕೊಂಡಾವ ಹಂಗೆ ಇರ್ಬೇಕಾದ್ರೆ ಇದೇ ನಮ್ಮ ಕರ್ನಾಟಕ ಅಂತ ಇಡೀ ರಾಜ್ಯಕ್ಕೆ ಹೆಸ್ರು ಬಂದೈತಿ ಅಂತ ನಾವು ಹೇಳೋಕೆ ಭಾಳ ಹೆಮ್ಮೆ ಅನ್ನಿಸ್ತೈತಿ ನಮ್ಗೆ ಆಮೇಲೆ ಇಲ್ಲೆಲ್ಲ ಈ ಕೃಷಿ ಅಂತ ತಗೊಂಡಾಗ ಇಲ್ಲೆಲ್ಲ ಬಹಳ ಕೃಷಿ ಪ್ರಧಾನವಾದಂಥ ಒಂದು ನಾಡಿನಲ್ಲಿ ಎಲ್ಲ ಭತ್ತ ಗೋಧಿ ಆಮೇಲೆ ಕಬ್ಬು ಜೋಳ ಇಂಥವೆಲ್ಲ ಇಲ್ಲಿ ಹೆಚ್ಚು ಬೆಳಿತಾರೆ ಇನ್ನು ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಬಹಳ ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಗೆ ಧಾರವಾಡದೊಳಗೆ ಕಂಡು ಬರ್ತಾರೆ ಈಗ ಈ ಎಲ್ಲ ನಾಡುಗಳು ಏನು ಅದಾವಲ್ಲ ನಮ್ಮ ಕರ್ನಾಟಕದೊಳಗೆ ಏನು ಧಾರವಾಡ ಒಂಥರ ಎಲ್ಲ ರೀತಿ ಒಳಗೆ ಒಂದು ಮಾದರಿ ಆಗಿ ನಿಂತ್ಕೊಳ್ತಿತ್ತು ಅಂತ ಹೇಳ್ಬೋದು ಇಲ್ಲಿ ಸವಾಯಿ ಗಂಧರ್ವರು ಆಗಿರ್ಬೋದು ಎನ್ ಬಸವರಾಜ್ ಅವ್ರು ಆಗಿರ್ಬೋದು ಗಂಗೂಬಾಯಿ ಹಾನಗಲ್ ಅವ್ರು ಆಗಿರ್ಬೋದು ಸಂಗೀತ ಕ್ಷೇತ್ರದೊಳಗೆ ಬಹಳ ಹೆಸರುವಾಸಿ ಆಗ್ಯಾರ ಇಡೀ ದೇಶ ನಮ್ಮ ಧಾರವಾಡದ ಕಡೆ ನೋಡೋ ಹಂಗೆ ನಮ್ಮ ಇಲ್ಲಿಯ ಕಲೆ ಸಂಸ್ಕೃತಿ ಅದ ಅಂತ ನಾನು ಹೇಳ್ಬೋದು ಭರತನಾಟ್ಯ ಆಗಿರ್ಬೋದು ಜಾನಪದ ಕಲೆಗಳು ಆಗಿರ್ಬೋದು ಶಾಸ್ತ್ರೀಯ ಸಂಗೀತಕ್ಕೆ ಆಗಿರ್ಬೋದು ಆಮೇಲೆ ಈ ಕರಡಿ ಕುಣಿತ ಅಂತ ಆಗಿರ್ಬೋದು ಜಗ್ಗಲ್ಗಿ ಅಂತ ಆಗಿರ್ಬೋದು ಇಂಥವನ್ನೆಲ್ಲ ನೋಡಿದಾಗ ನಾವೆಲ್ಲ ಇಲ್ಲಿ ಧಾರವಾಡದೊಳಗೆ ಕಲೆಗೆ ಏನೂ ಕೊರತೆಯಿಲ್ಲ ನಾಟಕಗಳನ್ನು ರಂಗಭೂಮಿ ಸಂಸ್ಕೃತಿ ಇಂಥವು ಕೂಡ ಇಲ್ಲಿ ಬಹಳಷ್ಟು ಬೆಳ್ದಿದ್ದು ನಾವು ನೋಡ್ತೀವಿ ಭಾಳ ದೊಡ್ಡ ದೊಡ್ಡ ಕಲಾವಿದ್ರು ಇಲ್ಲಿ ನಮ್ಗೆ ಸಿಗ್ತಾರೆ ಇನ್ನು ಯಾವುದೇ ವಿಷಯ ತಗೊಂಡ್ರೂ ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಹೆಸರು ಆಸೆ ಆದಂಥವ್ರು ಇರ್ತಾರೆ ಇಲ್ಲಿ ಆಲೂರು ವೆಂಕಟರವ್ರು ಆಗಿರ್ಬೋದು ಡೆಬ್ಯುಟಿ ಚೆನ್ನಬಸಪ್ಪನವ್ರು ಆಗಿರ್ಬೋದು ರಾಹ ದೇಶ್ಪಾಂಡೆ ಅವ್ರು ಆಗಿರ್ಬೋದು ಏನು ಬಹಳ ಈ ಕನ್ನಡಕ್ಕಾಗಿ ಹೋರಾಟ ಮಾಡಿರತಕ್ಕಂಥವ್ರು ಇದ್ದಾರೆ ದೇಶಕ್ಕಾಗಿ ಹೋರಾಟ ಮಾಡಿದವ್ರು ತಾ ಅದಾರ ಎಲ್ಲ ರೀತಿ ಒಳಗೆ ನಮ್ಮ ಕರ್ನಾಟಕದೊಳಗೆ ಈ ಧಾರವಾಡ ನೆಲ ಏನು ಐತಲ್ಲ ಇದೊಂದು ಪುಣ್ಯ ಭೂಮಿ ಅಂತ ನಾವು ಹೇಳ್ಬೋದು ಇಲ್ಲಿ ಸಂತರು ಶೆಟ್ರು ಮಹಾತ್ಮರು ಎಲ್ಲರೂ ನಲಿದಾಡಿರುವಂತಹ ಒಂದು ನಾಡು ಐತಿ ಅಂತ ಹೇಳ್ಬೋದು ಅದಕ್ಕೆ ಇಲ್ಲೆಲ್ಲ ನಾವು ಕಲೆಗೆ ಹೆಸ್ರು ಮಾಡಿದವ್ರು ಅದಾರ ಸಂಗೀತದಲ್ಲಿ ಹೆಸ್ರು ಮಾಡ್ದೋರು ಅದಾರ ಶಿಕ್ಷಣದಲ್ಲಿ ಹೆಸ್ರು ಮಾಡ್ದೋರು ಅದಾರ ಯಾವುದೇ ಕ್ಷೇತ್ರ ತಗೊಳ್ರಿ ನೀವು ಅದ್ರೊಳಗೆ ಬಹಳ ರಾಜ್ಯ ರಾಷ್ಟ್ರ ಮಟ್ಟದ ಒಂದು ಸಾಧನೆಯನ್ನು ಮಾಡಿರ್ತ್ತಕ್ಕಂಥ ಸಾಧಕರು ನಮ್ಗೆ ಕರೆ ಏನು ಧಾರವಾಡದೊಳಗೆ ಸಿಗ್ತಾರೆ ಅದಕ್ಕೆ ಈ ಧಾರವಾಡವನ್ನ ಮತ್ತು ಇಲ್ಲಿ ಏನು ಧಾರವಾಡದಾಗ ಹುಬ್ಬಳ್ಳಿ ನಗರ ಬರ್ತದೆ ಏನು ಬೆಂಗಳೂರನ್ನ ಬಿಟ್ರೆ ಹುಬ್ಬಳ್ಳಿ ಮತ್ತು ಧಾರವಾಡ ಇವು ಎರಡೂ ಅವಳಿ ನಗರಗಳು ಅಂತ ಕರ್ಸ್ಕೊಳ್ತಾವೆ ಇನ್ನು ಹುಬ್ಬಳ್ಳಿ ಅಂತೂ ವಾಣಿಜ್ಯ ನಗರಿ ಆದ್ರೆ ಧಾರವಾಡ ಸಾಂಸ್ಕೃತಿಕ ನಗರಿ ಅಂತ ಕರಿತಾರೆ ಮೈಸೂರು ಒಳಗೆ ಹೆಂಗೆ ನಾವು ಸಾಂಸ್ಕೃತಿಕ ನಗರಿ ಅಂತ ಅಂತೀವಿ ನಮ್ಮ ಉತ್ರ ಕರ್ನಾಟಕ ಭಾಗ್ದೊಳಗೆ ಧಾರವಾಡ ಒಂಥರ ಸಾಂಸ್ಕೃತಿಕ ನಗರಿ ಅಂತ ಅನ್ನಿಸ್ಕೊಂಥದ್ದು ಈ ಧಾರವಾಡದ ನೆಲ ಇಲ್ಲಿ ಬಹಳ ಒಂದು ಈ ಕಲೆಗೆ ಸಂಸ್ಕೃತಿ ಸಂಸ್ಕೃತಿಗೆ ಹೆಸರಾಗಿರುವಂಥದ್ದು ಅಂತ ಹಂಗೆ ಈ ವಾಣಿಜ್ಯ ನಗರಿ ಅಂಥೇಳಿ ನಮ್ಮ ಹುಬ್ಬಳ್ಳಿ ಅನ್ನಿಸ್ಕೊಂಥದ್ದು ಅಲ್ಲಿ ಚೋಟಾ ಬಾಂಬೆ ಅಂತ ಹೇಳಿಯೂ ಕರ್ಸ್ಕೊಳ್ತು ಈಗ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ಇವಿಲ್ಲಿ ಎಲ್ಲ ಏನು ಅದಾವ ಅವೆಲ್ಲ ನಮ್ಮ ಹುಬ್ಬಳ್ಳಿ ಒಳಗೆ ನಡಿತದೆ ಇನ್ನೂ ಸಾಹಿತ್ಯಿಕ ಚಟುವಟಿಕೆಗಳು ಕಲಾತ್ಮಕ ಚಟುವಟಿಕೆಗಳು ಏನು ಅದಾವ ಅವೆಲ್ಲವೂ ನಮ್ಮ ಧಾರವಾಡದೊಳಗೆ ಎಲ್ಲ ನಡಿತಾವೆ ಇನ್ನೂ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ವಿಶ್ವವಿದ್ಯಾಲಯ ಐತಿ ಐ ಐ ಟಿ ಐ ಐ ಟಿ ಐತಿ ಆಮೇಲೆ ಇಲ್ಲಿ ಕರ್ನಾಟಕ ವಿದ್ಯಾತಕ ಸಂಘ ಐತಿ ಹೇ ದೇಶದಲ್ಲಿ ಹೆಸ್ರು ಮಾಡಿರತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾಲಯ ಐತಿ ಈ ಇಂಥವೆಲ್ಲ ನಾವು ಬಹಳಷ್ಟು ರೇಡಿಯೋ ಆಕಾಶವಾಣಿ ಧಾರವಾಡ ರೇಡಿಯೋ ಆಕಾಶವಾಣಿ ಕೇಂದ್ರ ಐತಿ ಆಲೂರು ವೆಂಕಟ ರಾವ್ ಸಭಾ ಭವನ ಐತಿ ಇಂಥವು ಆಮೇಲೆ ಬಹಳ ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ಸಾಕಷ್ಟು ಸ್ಥಳಗಳು ನಮ್ಗೆ ಇಲ್ಲಿ ನೋಡೋಕ್ಕೆ ಸಿಗ್ತವೆ ದೇವಸ್ಥಾನಗಳು ಅದಾವ ಸಾಕಷ್ಟು ಪ್ರಾಚೀನ ಕಾಲದ ಇತಿಹಾಸ ಕ ಐತಿಹಾಸಿಕ ಹಿನ್ನೆಲೆ ಇರುವಂಥ ಕ ಸಾಕಷ್ಟು ಸ್ಮಾರಕಗಳು ಕಟ್ಟಡಗಳು ನಾವಿಲ್ಲಿ ನಮ್ಗೆ ನೋಡೋಕ್ಕೆ ಸಿಗ್ತಾವೆ ಕೆಳಗೇರಿ ಕೆರೆ ಐತಿ ಸಾಕಷ್ಟು ದೇವಸ್ಥಾನಗಳು ಅದಾವ ಮಠ ಮಾನ್ಯಗಳು ಅದಾವ ಈಗ ಮುರುಘಾ ಮಠ ಅಂತ ಐತಿ ಮೂರು ಸಾವಿರ ಮಠ ಅಂತ ಐತಿ ಆಮೇಲೆ ಸಿದ್ಧಾರೂಢ ಮಠ ಅಂತೈತಿ ಇಂಥವು ಮಠ ಸಂಸ್ಕೃತಿಯ ಸಂಪ್ರದಾಯಗಳು ಕೂಡ ನಮ್ಮ ಒಂದು ಧಾರವಾಡದೊಳಗ ನಮ್ಗೆ ನೋಡೋಕೆ ಸಿಗ್ತವೆ ಹಿಂಗೆ ಒಂದು ಧಾರವಾಡ ಡಯ್ಟ್ ಅಂತ ಐತಿ ಹಿಂಗೆ ಈ ಶಿಕ್ಷಣದೊಳಗೆ ಬಹಳಷ್ಟು ಹೆಸ್ರನ್ನ ಪಡ್ಕೊಂಡಂಥ ಕರ್ನಾಟಕ ಕಾಲೇಜ್ ಅಂತ ಐತಿ ಹಿಂಗೆ ಬಹಳಷ್ಟು ಒಂದು ಯಾವುದೇ ಒಂದು ವಿಚಾರದೊಳಗೆ ತಗೊಂಡರು ಧಾರವಾಡ ಬಹಳಷ್ಟು ಮಾದರಿಯ ಸ್ಥಾ ನದೊಳಗ ಎತ್ತರ ಮಟ್ಟಕ್ಕೆ ಹೋಗಿ ನಿಂತ್ಕೊಂಥದ್ದು ಸಾಧನಕೇರಿ ಒಳಗೆ ದ ರಾ ಬೇಂದ್ರೆ ಅವ್ರು ಅದಾರ ಹಿಂಗೆ ಇಲ್ಲಿ ಏನು ಎನ್ ಬಸವರಾಜರ ಅಂಥ ದೊಡ್ಡ ನಾಟಕ ಕಲಾವಿದ್ರ ಅವರು ಅಂಥವ್ರು ಇದ್ದಾರೆ ಗಂಗೂಬಾಯಿ ಹಾನಗಲ್ಲೋರು ಅಂತಾರೆ ಭೀಮ್ ಸೇನ್ ಜೋಶಿ ಅಂಥವರು ಸಂಗೀತದ ಒಳಗೆ ಹೆಸ್ರು ಮಾಡ್ದೋರು ಅಂಥವ್ರು ಅದಾರ ಡೆಪ್ಯುಟಿ ಚೆನ್ನಬಸಪ್ಪನವ್ರು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದಕ್ಕೆ ಕನ್ನಡದ ಒಂದು ಅಸ್ಮಿತೆಯನ್ನು ಮೂಡ್ಸೋದಕ್ಕೆ ಅವ್ರು ಕಾರಣೀಭೂತ್ರು ಆಗ್ಯಾರ ಹಿಂಗೆ ಎಲ್ಲ ಕಲೆ ಸಂಸ್ಕೃತಿ ಸಾಹಿತ್ಯ ಸಂಗೀತ ಅಂಥ ಎಲ್ಲ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಧಾರವಾಡ ಮುಂದೆ ಬಂದು ನಿಂತ್ಕೊಂತದು